ಇತ್ತೀಚಿನ ದಿನಗಳಲ್ಲಿ ಮದುವೆಯಲ್ಲಿ ನಮಗೆ ಆಗಿರುವ ಹಲವಾರು ಅನುಭವಗಳನ್ನು ಹಾಗೂ ಮ್ಯಾನ್ ನೆನಪುಗಳನ್ನ ಸರಿಯಾಗಿ ಒಂದು ಕಡೆ ಕಾಯ್ದಿರ್ಸಿಕೊಳ್ಳಬೇಕೆಂದರೆ ಛಾಯಾಚಿತ್ರಣವು ಅತ್ಯಂತ ಆವಶ್ಯಕವಾಗಿದೆ ಹಾಗೂ ಇಂದಿನ ಪೀಳಿಗೆಯಲ್ಲಿ ಕೂಡ ಛಾಯಾಚಿತ್ರ ಉದ್ಯೋಗವನ್ನು ಮಾಡುವುದರಿಂದ ಅತಿ ಹೆಚ್ಚಿನ ಹಣವನ್ನೂ ಕೂಡ ಗಳಿಸಬೌದು ಹಾಗೂ ಅದರ ಜೊತೆಗೆ ಡ್ರೋನನ್ನ ಉಪಯೋಗಿಸಬೌದು ಕ್ಯಾಮ್ರಗಳನ್ನು ಉಪಯೋಗಿಸಬೌದು ಹೀಗೆ ಹಲವಾರು ಹೊಸ ಹೊಸ ತಂತ್ರಜ್ಞಾಗಳನ್ನು ಬಳಸಿ ನಾವು ಛಾಯಾಚಿತ್ರಣವನ್ನು ಮಾಡಬೋದು ಈ ಛಾಯಾಚಿತ್ರಣವನ್ನು ಮಾಡುವುದರಿಂದ ಆ ಮದುವೆ ಆ ಮದುವೆಯ ಸಂದರ್ಭದಲ್ಲಿ ಆಗುವ ಪ್ರತಿಯೊಂದು ಕ್ಷಣಗಳನ್ನು ಕೂಡ ನಾವು ಸರಿಯಾಗಿ ಒಂದು ಕಡೆ ಛಲೋ ಆಗಿ ಅವರಿಗೆ ಅವರಿಗೆ ನಾವು ನೀಡಬೌದು ಇದರಿಂದ ಅವರಿಗೂ ಕೂಡ ಎಷ್ಟೋ ಹಲವಾರು ವರ್ಷಗಳಾದ ನಂತರ ಅವರು ತಮ್ಮ ಮಕ್ಕಳಿಗೆ ಕಾಣಿಸುವಾಗ ಇಲ್ಲವೇ ಅವ್ರು ತಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳುವಾಗ ಇದು ತುಂಬ ಆವಶ್ಯಕವಾಗಿದೆ ಹಾಗೂ ತುಂಬ ಅವ್ರಿಗೆ ಆ ಕ್ಷಣವೂ ಕೂಡ ಕೇವಲ ಒಂದು ಛಾಯಾಚಿತ್ರದ ಮೂಲಕವೇ ಅಂದಿನ ದಿನ ನಡೆದಿರುವ ಎಲ್ಲ ಸನ್ನಿವೇಶಗಳು ಅವರಿಗೆ ಅರ್ಥವಾಗುತ್ತದೆ ಹಾಗೂ ನೆನಪುಗಳೂ ಕೂಡ ಅವರೊಂದಿಗೆ ಹಂಚಿಕೊಳ್ಳಲು ಸಹಾಯವಾಗುತ್ತದೆ ಇದರಿಂದ ಛಾಯಾಚಿತ್ರಣವು ಅತ್ಯಂತ ಆವಶ್ಯಕವಾಗಿಯೂ ಕೂಡ ಆಗಿದೆ ಹಾಗೂ ನಾವು ಇತ್ತೀಚಿನ ಯುವಾದಲ್ ಹಲವಾರು ಜನರು ಹೊಸ ಹೊಸ ತಂತ್ರಜ್ಞಾನಗಳನ್ನ ಬಳಸಿ ಹಲವಾರು ಚಿತ್ರಗಳನ್ನು ತೆಗೆಯೋದರಿಂದ ಅನ್ ಅವರೂ ಕೂಡ ಅತಿ ಹೆಚ್ಚು ಹಣವನ್ನು ಕೂಡ ಗಳಿಸಬೋದಾಗಿದೆ ಹಾಗೂ ಅತ್ಯಂತ ಈ ಛಾಯಾಚಿತ್ರಣದಲ್ಲಿ ತುಂಬ ಕೋರ್ಸುಗಳೂ ಕೂಡ ಇರೋದರಿಂದ ಈ ಕೋರ್ಸ್ಗಳನ್ನು ಅಧ್ಯಯನ ಮಾಡಿಕೊಂಡು ಅತಿ ಹೆಚ್ಚು ಹಣವನ್ನೂ ಕೂಡ ಗಳಿಸಬೋದಾಗಿದೆ ಹಾಗೂ ನಾವು ಆ ಮದುವೆಯ ಸಂದರ್ಭದಲ್ಲಿ ಅವರ ಕ್ಷಣಗಳನ್ನು ನೆನಪಿಸಿಕೊಳ್ವಂತೆನೂ ಕೂಡ ಮಾಡಬೋದಾಗಿದೆ ಇದರಿಂದ ಪ್ರತಿ ಒಬ್ಬರ ಜೀವನದಲ್ಲೂ ಕೂಡ ಒಂದು ರಸಮಯವಾದ ಸಂದರ್ಭಗಳನ್ನು ಹಾಗೂ ಅಲ್ಲಿ ನಡೆದಿರೋ ಪ್ರತಿ ಒಂದು ವಿಚಾರಗಳನ್ನು ಎಂದಿಗೂ ಕೂಡ ನಾವು ಶಾಶ್ವತವಾಗಿ ಇಟ್ಟುಕೊಳ್ಳಲು ಸಾಧ್ಯವಾಗಿದೆ ಈ ಛಾಯಾಚಿತ್ರಣದಲ್ಲೂ ಕೂಡ ಹಲವಾರು ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸ್ತಾ ಇದ್ದಾರೆ ಏನೆಂದರೆ ಇವಾಗ ಒಂದು ಮದುವೆ ಸಂದರ್ಭದಲ್ಲಿ ಛಾಯಾಚಿತ್ರಣವನ್ನ ಮಾಡ್ತಾರಲ್ಲವಾ ಆ ಮಾಡಿದ ನಂತರ ಅವರು ಅಂದೇ ಅದೇ ಕ್ಷಣದಲ್ಲಿ ಕೂಡ ಆ ಛಾಯಾಚಿತ್ರಣವನ್ನ ಮೊಬೈಲಿಗೆ ನೀಡುವಂಥ ತಂತ್ರಜ್ಞಾನಗಳೂ ಕೂಡ ಮುಂದುವರೆದಿದೆ ಹೀಗೆ ಹಲವಾರು ನಾವು ತಂತ್ರಜ್ಞಾನವನ್ನು ಬಳಸೋದರಿಂದ ಈ ಮದುವೆಯ ಸಂದರ್ಭದಲ್ಲಿ ಹೊಸ ಹೊಸ ತಂತ್ರಜ್ಞಾನ ಮಟ್ಟಗಳು ಹೆಚ್ಚಾಗುತ್ತಿದೆ ಇದರಿಂದ ಮದುವೆ ಮದುವೆಯ ಮದುಮಗ ಮತ್ತು ಮದುವಳ್ತಿ ಇರ್ತಾರಲ್ಲ ಅವರಿಗೂ ಕೂಡ ಆ ಕ್ಷಣಗಳನ್ನು ತುಂಬ ಕ್ಷಣಗಳನ್ನ ರ ಸವಿಯಲು ಸ ಬ ಸಹಾಯಕವಾಗಿದೆ ಮತ್ತು ಹೇಳಬೇಕಂದ್ರೆ ಮದುವೆ ಸಂದರ್ಭದಲ್ಲಿ ಎಲ್ಲ ಕ್ಷಣಗಳನ್ನೇ ಈ ಛಾಯಾಚಿತ್ರಣ ಅಂದರೆ ಎಲ್ಲ ಕ್ಷಣಗಳನ್ನು ಒಂದು ಕಡೆ ಕೂಡಿರಿಸುವಂಥ ಜಾಗವಾಗಿದೆ ಈ ಕ್ಷಣದಿಂದ ನಾವು ಹಲವಾರು ವರ್ಷಗಳಾದ ನಂತರ ಕೂಡ ಆ ಕ್ಷ ಆ ಕ್ಷಣವನ್ನು ನಾವು ನೆನ್ಪಿನಲ್ಲಿ ಇಟ್ಟುಕೊಳ್ಳಲು ಸಹಾಯಕವಾಗಿದೆ ಮತ್ತು ಈ ಛಾಯಾಚಿತ್ರಣಗಳನ್ನು ಮಾಡಲು ಯಾವುದೇ ಅತಿ ಹೆಚ್ಚಿನ ಬಂಡವಾಳ ಎಂದರೆ ಕ್ಯಾಮ್ರಾಗಳನ್ನು ಪರ್ಚೇಸ್ ಮಾಡುದು ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಬಂಡವಾಳಗಳು ಹೆಚ್ಚೆನೂ ಬೇಕಾಗಿರೋಲ್ಲ ಆದರೆ ಇಲ್ಲಿ ನಮಗೆ ಕೌಶಲ್ಯವತೆ ಅಂತ ಹೆಚ್ಚು ಆವಶ್ಯಕವಾಗಿರೋಲ್ಲ ಒಂದು ಒಬ್ಬ ವ್ಯಕ್ತಿಯು ಕೌಶಲ್ಯವನ್ನ ಅತಿ ಹೆಚ್ಚಾಗಿ ಬಳಸಿಕೊಂಡ್ರೆ ಆ ವಿಷಯದಲ್ಲಿ ಪ್ರಜ್ಞಾನವನ್ನೂ ಕೂಡ ಹೊಂದಬೋದು ಹಾಗೂ ಅವನು ಅವನ ಆರ್ಥಿಕ ಪರಿಸ್ಥಿತಿಯನ್ನೂ ಕೂಡ ಈ ಕ್ಯಾಮ ಆರ್ಥಿಕ ಪರಿಸ್ಥಿತಿಯನ್ನೂ ಕೂಡ ಮದುವೆ ದಿನಗಳಲ್ಲಿ ಪೋಟೊಗ್ರಪಿ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿಯನ್ನೂ ಕೂಡ ನಾವು ದೂರವಾಗಿಸ್ಬೋದು ಹಾಗೆ ನಾವು ಹಾಗೆ ಆ ಮದುವೆಯ ಸಂದರ್ಭದಲ್ಲೂ ಕೂಡ ಅಲ್ಲಿ ಬಂದಿರುವ ಮ ಅಲ್ಲಿ ಬ ಮದುವೆಯಲ್ಲಿ ಹಾರೈಸಲು ಬಂದಿರುವ ಜನರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ವಾಟ್ಸಾಪ್ ಸ್ಟೇಟಸ್ ಹಾಕುವಂತಹ ಗುಣಗಳಿರುತ್ತೆ ಅದಕ್ಕೋಸ್ಕರ ಅವರಿಗೆ ನಾವು ಅತ್ಯಂತ ಗುಣಮಟ್ಟದ ಫೋಟೋಗಳನ್ನೂ ಕೂಡ ನೀಡಿ ಅವರಿಗೆ ಸಹಾಯ ಮಾಡಬೋದು ಹಾಂ ಹೌದು ಛಾಯಾಚಿತ್ರಣದಿಂದ ಈ ಥರ ಪೂರ್ತಿಯಾಗಿ ಒಂದು ಉದ್ಯೋಗ ಮಾಡಿಸಿಕೊಳ್ಳುವುದರಿಂದ ಉದ್ಯೋಗದಾತನಿಗೂ ಕೂಡ ಹಲವಾರು ಹಣವನ್ನು ಗಳಿಸಬೋದು ಹಾಗೂ ಆ ಮದುವೆಯ ಸಂದರ್ಭದಲ್ಲಿರುವ ವ್ಯಕ್ತಿಗೂ ಕೂಡ ನಾವು ಒಳ್ಳೆಯ ಅನುಭವಗಳನ್ನ ನೀಡಬೌದು